ಹಲೋ ನಮಸ್ತೆ ಮ್ಯಾಮ್ ನನ್ನ ಹೆಸ್ರು ಸಿಂಚನಾ ಅಂತ ಮ್ಯಾಮ್ ಮ್ಯಾಮ್ ನನ್ನ ಮಗಳು ಅನು ಅಂತ ಐದನೇ ತರಗತೀಲಿ ಓದ್ತಾ ಇದ್ದಾಳೆ ಹೇಗ್ ಓದ್ತಿದ್ದಾಳೆ ಮ್ಯಾಮ್ ಅವಳು ಹ್ಞೂ ಎಕ್ಸಾಮಲೆಲ್ಲ ಯಾವ ಥರ ಮ್ಯಾಮ್ ಹಾಂ ಏನಾದರೂ ಮೀಟಿಂಗ್ ಏನಾದರೂ ಇದೆಯಾ ಮ್ಯಾಮ್ ಹಾಂ ಸರಿ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಇದು ಮತ್ತು ಅವಳು ಸ್ಕೂಲಲ್ಲೆಲ್ಲ ಯಾವ ಥರ ಓದ್ತಾಳೆ ಮ್ಯಾಮ್ ಹಾಂ ಮನೇಲೂ ಓದ್ ಹಾಂ ಓದಿಸ್ತೀನಿ ಮ್ಯಾಮ್ ಇದು ಮ್ಯಾಮ್ ಅವ್ಳಿಗೆ ನಾಳೆ ಲೀವ್ ಬೇಕಿತ್ತು ಮ್ಯಾಮ್ ಹಾಂ ಟೆಂಪಲಿಗೆ ಹೋಗ್ಬೇಕಿತ್ತು ಅಲ್ಲಿ ಬರ್ತಡೇ ಇತ್ತು ಮ್ಯಾಮ್ ಅದಕ್ಕೆ ಹಾಂ ಓಕೆ ಹಾಂ ಸರಿ ಮ್ಯಾಮ್ ದಯವಿಟ್ಟು ಒಂದು ರಜೆ ಕೊಡಿ ಮ್ಯಾಮ್ ಹಾಂ ಯಾವಾಗಲೂ ರಜೆ ಹಾಕ್ಸಿಲ್ಲ ಸೊ ನಾಳೆ ಒಂದು ದಿನ ರಜೆ ಬೇಕಿತ್ತು ಹಾಂ ಸರಿ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್